ಕರ್ನಾಟಕ ರಾಜ್ಯದಲ್ಲಿ ಕೃಷಿ ಉತ್ಪನ್ನಗಳನ್ನು ಮಾರಾಟ ಮಾಡಲು ನಿಗದಿತ ಸ್ಥಳಗಳಿವೆ ಹೀಗಿರುವಾಗ ಪ್ರತಿಯೊಂದು ಜಿಲ್ಲೆಯಲ್ಲಿಯೂ ಅದರದೇ ಆದಂತಹ ಪ್ರಸಿದ್ಧವಾದ ಸ್ಥಳಗಳಿವೆ ಉದಾಹರಣೆಗೆ ತರಕಾರಿ ಹಣ್ಣುಗಳನ್ನು ಮಾರಲು ಕೃಷಿ ಉತ್ಪನ್ನಗಳ ಮಾರುಕಟ್ಟೆ ಮತ್ತು ಕಾಳುಗಳು ಅಕ್ಕಿ ಧಾನ್ಯಗಳನ್ನು ಮಾರಲು ಎ ಪಿ ಎಮ್ ಸಿ ಯಾರ್ಡ್ಗಳು ಹಾಗೆ ಹೀಗೆ ವಿ ವಿಂಗಡಿಸಿ ಮಾರುಕಟ್ಟೆಗಳನ್ನು ಮಾಡಿದ್ದಾರೆ ಮತ್ತು ಹಾಲು ಮೊಸರು ಈ ಈ ರೀತಿಯ ವಸ್ತುಗಳನ್ನು ಮಾರಲು ಹಾಲು ಒಕ್ಕೂಟಗಳು ಪ್ರತಿಯೊಂದು ಹಳ್ಳಿಗಳಲ್ಲೂ ಪಂಚಾಯಿತಿಗಳ ಲಲ್ಲೂ ಮಾಡಲಾಗಿದೆ ಮತ್ತು ಈಗ ನಾವು ನಾವು ಬೆಳೆದ ಬೆಳೆಗಳನ್ನು ಆನ್ಲೈನ್ ಮುಖಾಂತರವೂ ಕೂಡ ಇ ರಾಷ್ಟ್ರೀಯ ವ್ಯಾಪಾರ ಮತ್ತು ಇ ಮಾರುಕಟ್ಟೆ ಸೌಲಭ್ಯಗಳನ್ನು ಒದಗಿಸಿಕೊಟ್ಟಿದೆ ಇದು ತುಂಬ ಉಪಯುಕ್ತವಾಗಿದೆ ಇದು ಸಮಯವನ್ನು ಉಳಿಸುತ್ತದೆ ಮತ್ತು ಓಡಾಡುವ ಸಾರಿಗೆ ವ್ಯವಸ್ಥೆಯ ಖರ್ಚನ್ನು ಉಳಿಸುತ್ತದೆ ಇದು ರೈತರಿಗೆ ಒಂದು ದೊಡ್ಡ ಅನುಕೂಲವಾಗಿ ಪರಿಗಣಿಸಬಹುದು